ಆವಾಗೆಲ್ಲ ಪೆನ್ ಯೂಸ್ ಮಾಡಿ ಬರಿತಿದ್ವಿ ತುಂಬ ಅಕ್ಷರಗಳೆಲ್ಲ ದುಂಡಾಗ್ತಿದ್ವು ಆಮೇಲೆ ಇಂಪ್ರೂವ್ ಆಗ್ತಿತ್ತು ಆ್ಯಂಡ್ ರೈಟಿಂಗ್ ಎಲ್ಲ ತುಂಬ ಚೆನ್ನಾಗೂ ಬರಿತಿದ್ವಿ ಆಮೇಲೆ ಈವಾಗೆಲ್ಲ ಲ್ಯಾಪ್ ಟಾಪು ಫೋನು ಅದು ಇದು ಅಂತೆಲ್ಲ ಬಂದ್ಬಿಟ್ಟಿದೆ ಟೈಪಿಂಗ್ ಎಲ್ಲ ಬರಿ ಟೈಪಿಂಗ್ ಟೈಪಿಂಗ್ ಅಂತ ಸುಮ್ನೆ ಟೈಪಿಂಗ್ ಮಾಡ್ತಾರೆ ಬರೆಯೋದಂಥದ್ದು ಕೈ ಬರವಣಿಗೆ ಅಂತೂ ಇಲ್ಲವೇ ಇಲ್ಲ ಈವಾಗ ಆವಾಗೆಲ್ಲ ಕೈಯ್ಯಲ್ಲೆಲ್ಲ ಬರಿತಿದ್ವಿ ಅಕ್ಷರ ಎಲ್ಲ ದುಂಡಾಗ್ತಿತ್ತು ಆಮೇಲೆ ಏನೇ ಬರಿತಿದ್ರೂ ನೆನ್ಪು ನೆನಪಲ್ಲಿರ್ತಿತ್ತು ಕೈಯ್ಯಲ್ಲಿ ಬರ್ದಿದ್ದೂ ಈವಾಗ ಆ ಥರ ಏನಿಲ್ಲ ಎಲ್ಲ ಬರಿ ಲ್ಯಾಪ್ ಟಾಪು ಫೋನು ಅಂದ್ಕೊಂಡು ಟೈಪಿಂಗ್ ಮಾಡ್ಕೊಂಡೆ ಇದ್ದರೆ ಆವಾಗ ಚೆನ್ನಾಗಿರ್ತಿತ್ತು ಫ್ರೆಂಡ್ ಎಲ್ಲ ಬ ಕೂತ್ಕೊಂಡು ಬರಿತಿರ್ಬೇಕಾದ್ರೆ ನನ್ನ ಆ್ಯಂಡ್ ರೈಟಿಂಗ್ ಚೆನ್ನಾಗಿದೆ ನನ್ನ ಆ್ಯಂಡ್ ರೈಟಿಂಗ್ ಚೆನ್ನಾಗಿದೆ ಅಂದ್ಕೊಂಡು ಎಲ್ಲ ಮಾತಾಡ್ಕೊಂಡು ಚೆನ್ನಾಗಿ ಹೆಂಜಾಯ್ ಮಾಡ್ತಿದ್ನು ಜೊತೆಗೆ ಕೂಡ್ಕೊಂಡು ಬರೆಯೋದ್ರಲ್ಲಿ ಒಬ್ಬರನ್ನೇ ನೋಡ್ಬಿಟ್ಟು ಇನ್ನೊಬ್ಬರು ನೋಡ್ತಿದ್ದರೆ ಏ ಚೆನ್ನಾಗಿ ಬರಿ ಈ ಪೆನ್ ಚೆನ್ನಾಗಿ ಬರೆಯುತ್ತೆ ಈ ಪೆನ್ ಚೆನ್ನಾಗಿ ಬರೆಯುತ್ತೆ ಅಂದ್ಬಿಟ್ಟು ಫ್ರೆಂಡ್ಗಳಿಗೆಲ್ಲ ಹೇಳ್ಕೊಂಡು ಪೆನ್ಗಳನ್ನೆಲ್ಲ ಮಾತಾಡ್ಕೊಂಡೆ ತಗೊಳ್ತಿದ್ವಿ ನಾವು ಆ ಪೆನ್ ಚೆನ್ನಾಗಿ ಬರೆಯುತ್ತೆ ಈ ಪೆನ್ ಚೆನ್ನಾಗಿ ಬರೆಯುತ್ತೆ ಅಂತ ಆದರೆ ಈವಾಗ ಯಾರು ಪೆನ್ನಲ್ಲಿ ಬರಿಯುವಂತಂದ್ರೇ ಇಲ್ಲ ಎಲ್ಲ ಲ್ಯಾಪ್ಟಾಪಲ್ಲಿ ಫೋನಲ್ಲಿ ಟೈಪಿಂಗ್ ಮಾಡ್ಕೊಂಡು ಬರಿತಾರೆ ಪೆನ್ನಲ್ಲಿ ತುಂಬ ಉಪಯೋಗಗಳು ಇರ್ತಿದ್ವು ಆವಾಗೆಲ್ಲ ಚೆನ್ನಾಗಿ ಬರಿತಿದ್ವಿ ದುಂಡಾಗಿರ್ತಿತ್ತು ಅಕ್ಷರಗಳೆಲ್ಲ ಈವಾಗ ಆ ಥರ ಇಲ್ಲವೇ ಇಲ್ಲ